ಹಲೋ ರೀ ಸರ ಸರ್ ನಾವು ಮನ್ ಮೊಬೈಲ್ ಕಳದು ಅಲ್ರಿ ಪೋನ್ ಹಚ್ಚಿದೆ ಎಲ್ಲಾನು ಬನ್ ಕಂಪ್ಲೇಟ್ ಕೊಟ್ಟಿದ್ದೆ ಅಲ್ರಿ ನಮ್ಮ ಮೊಬೈಲ್ ಸಿಕ್ತು ರೀ ನಮ್ಮದು ಮಾದೇವ್ ನೇನಾ ಅಂತ ರೀ ಹಲೋ ರೀ ನೋಡ್ ಸರ್ ನೀವು ಯಾಕೆ ಲೇಟ್ ಮಾಡ್ತೀರ ರೀ ಅಲ್ಲ ಹ್ಯಾಂಗ್ ಸಿಗುದಿಲ್ಲ ರೀ ಮತ್ತು ಐದು ಸಾವಿರ ರೂಪಾಯಿ ರೊಕ್ಕ ಇಸ್ಕೊಂತಿರಿ ಮತ್ತು ಹುಡುಕ್ಕೊಡ್ತೀವಿ ಅಂತ ಈಗಾರ ಮೊದ್ಲು ರೊಕ್ಕ ಇಸ್ಕೊಳುದು ಇರೋಂಗಿಲ್ಲ ಅದ ರೊಕ್ಕ ಇಸ್ಕುಂದಿರ್ನು ಮತ್ತು ರೊಕ್ಕ ಇದು ಆವಾಗ ಹುಡ್ಕಾದ್ರು ಕೊಳ್ಬೇಕು ಅಲ್ರಿ ಸುಮ್ ಸುಮ್ನ ಆ ರೊಕ್ಕ ಏನು ಗೌರ್ಮೆಂಟ್ ತುಂಬ್ತಿರಿ ನೀವಾ ತಿಂತಿರಿ ನಾಷ್ಟ ತಿಂತಿರ ನೀವು ಏನು ಪೆಟ್ರೋಲ್ ರೀ ನಿಮ್ಗೆ ಗೌರ್ಮೆಂಟ್ ಪಗಾರ್ ಕೊಡುದಿಲ್ಲ ರೀ ಸರ್ ಹೆಂಗೆ ಮಾಡ್ತೀರಿ ನೀವು ಬರೇ ಎಲ್ಲಾರ ಕಡೆ ಹಿಂಗೆ ಇಸ್ಕೊಂಡು ಕರ ಮೊ ಅಲ್ರಿ ಸರ್ ನೀವು ನಿಮ್ಮ ಮಕ್ಳನ್ನ ನೋಡ್ಕೊಂದ್ರ ನಾವು ಮೊ ನಾವು ಮೊ ಏ ಸರ್ ಬರಿ ಎಟ್ ರೊಕ್ಕ ಕೇಳ್ತಿರಿ ರೀ ನೀವು ಬರಿ ಇದಾತ್ಲೆ ನಿಮಗೆ ಎಲ್ಲಾರ್ನು ಹಿಂಗೆ ಮಾಡೆ ಭ್ರಷ್ಟಾಚಾರ್ನ ನಾವು ಮ್ಯಾಲೆ ಹೈಯರ್ ಆಪೀಸರ್ ಕಂಪ್ಲೇಂಟ್ ಕೊಡ್ತೀವಿ ನೋಡ್ರಿ ನೀವು ಹಿಂಗೆ ಮಾಡ್ರ ಸರ್ ನಮ್ಗೆ ಒಳಮಾ ವ ನೀವು ಈಗಾಗ ನೀವು ಮೊಬೈಲ್ ಇರುದ ಹನ್ನೆರಡು ಸಾವಿರ ರೂಪಾಯಿ ಮೊಬೈಲ್ ಐತಿ ರೀ ಈಗ ಐದು ಸಾವಿರ ರೂಪಾಯಿ ಇಸ್ಕೊಂದು ಇನ್ನ ಐದು ಸಾವಿರ ರೂಪಾಯಿ ಇಸ್ಕೊಳಕ್ಕೆ ಹೊಂಟೀರಿ ನಾವು ರೊಕ್ಕ ಕೊಟ್ಟು ಏನು ಮಾಡುನ ಮೊಬೈಲು ಕಳಿತಿ ರೊಕ್ಕನು ಮೊಬೈಲು ಕೊಡುವಲ್ಲ ರೀ ನೀವು ಸರ್ ಹಿಂಗಾರ ಕೆಲ್ಸ ಆಗುಲ್ಲ ನೋಡ್ರಿ ನಾವು ನಾವು ಮ್ಯಾಲ ನಾವು ನಾವು ಮ್ಯಾಲ ಕಂಪ್ಲೇಂಟ್ ಕೊಡ್ತೀವಿ ಸರ್ ನಿಮ್ಮ ಮ್ಯಾಲೆ ಕರಪ್ಶನ್ ಕೇಸ್ ಹಾಕ್ತೀವಿ ರೀ ಹೆಂಗೆ ಮಾಡ್ತಿರ ಮಾಡ್ರಿ ನೀವು ಸ್ ಸರ ಈಗ ಈಗಿನ ಈಗ ಈಗ ಹೇಳ್ತೀನಿ ಕೇಳ್ರಿ ನೀವು ಮತ್ತು ಉ ಹೈಯರ್ ಆಪೀಸರ್ ಹೋಗಿ ನೀವು ಪಿ ಎಸ್ ಐ ಪಿ ಎಸ್ ಐ ಇದ್ರ ತ್ರಿಬಲ್ ಸ್ಟಾರ್ ನಿಮ್ಮ ತ್ರಿಬಲ್ ಸ್ಟಾರ್ ಇದ್ರೆ ನಾವು ಮೊಬೈಲ್ ಯಾಕೆ ಹುಡುಕಿ ಕೊಡ್ರಿ ನೀವು ಏನು ಮಾಡೋದು ನೀವ ನಾವು ಮ್ಯಾಲ ಕಂಪ್ಲೇಂಟ್ ಕೊಡ್ತೀವಿ ರೀ ಮತ್ತು ಕೋರ್ಟಿಗೆ ಕೇಸ್ ಹಾಕ್ತಿವ್ ನೋಡ್ರಿ ನೀವು ಇರುದ ಹನ್ನೆರಡು ಸಾವಿರ ರೂಪಾಯಿ ಮೊಬೈಲ್ ಐತೀ ಹತ್ತು ಸಾವಿರ ರೂಪಾಯಿ ಇಸ್ಕುಂದಿರ ಈಗಾಗಲೆ ಮತ್ತು ರೊಕ್ಕ ಯಾಕೆ ಇಸ್ಕೊತೀರ ನೀವು ರೊಕ್ಕ ಯಾಕೆ ಇಸ್ಕೊಬೇಕು ರೀ

ಸರ್ ನೀವು ಇದು ಅಲ್ರಿ ಒಂದು ಒಂದ ಹೈಯರ್ ಆಪೀಸರ್ ಆಗಿರ ರೀ ಇನ್ಸ್ಪೆಕ್ಟ್ರ್ ಆಗಿರ ರೀ ಮತ್ತು ನಿಮ್ಗೆ ಹೈಯರ್ ಆಪೀಸ್ ಕುಡುಕರಾಗಿ ಅದು ಇದು ಮಾತಾಡ್ತಿರ ಅಲ್ರಿ ಅಷ್ಟು ಗೊತ್ತಾಗುಲ್ಲ ರೀ ನಿಮ್ಗ ನಿ ಏನು ಕಾಣ್ಸತ್ತೆ ನಾ ಮೊಬೈಲ್ ಕೊ ನಮ್ಮ ಮೊಬೈಲ್ ನಮ್ಮ ಮೊಬೈಲ್ ಹುಡ್ಕೊಡ್ರಿ ಸಾಕು ಇಲ್ಲಾಂದ್ರ ನೋಡ್ರಿ ಇನ್ನೊಂದು ಎರಡು ದಿವ್ಸ ವೇಟ್ ಮಾಡ್ತೀವಿ ಇಲ್ಲಾಂದ್ರ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ಹ್ವರ್ ಮ್ಯಾಲೆ ಹೋಗಿ ಕೋರ್ಟ್ ಕೇಸ್ ಹಾಕ್ತಿನು ಕೋರ್ಟ್ನ್ಯಾಗ ನೋಡ್ಕೊ ಕೊ ಅದು ಕೋರ್ಟ್ನ್ಯಾಗ ನೋಡ್ಕೊತೀವಿ ಬರ್ರಿ ನಮ್ಮ ಆಯ್ತು ತಗೋರಿ ಸರ್ ನಮ್ಗ ಆಯ್ತು ರೀ ನಿಂಬಲ್ ಕು ಮಾತಾಡ್ಕೊಂದ ಕೂರಾಕ ನಮ್ಗೆ ಕೆಲಸ ಇಲ್ಲ ನಮ್ಮ ಬಾರೆ ಕೆಲಸ ಅದಾವು ಮೊಬೈಲ್ನು ಹುಡ್ಕೊಡು ಅಲ್ರಿ ಮಾಡ್ರಿ ನೀವು ಅಲ್ಲಿ ಕೋರ್ಟಿಗ ಬರ್ರಿ ನೀವು ಐದು